ಚಿಕ್ಕ ವಯಸ್ಸಿನಲ್ಲೇ ಯೋಗವನ್ನು ಪ್ರಾರಂಭ ಮಾಡಬೇಕು ಕನಿಷ್ಠ ಐದು ಐದು ವರ್ಷಕ್ಕೆ ಐದು ಐದು ವರ್ಷಕ್ಕೆ ಪ್ರಾರಂಭ ಮಾಡ್ಬೋದು ತುಂಬ ಮಾಡೋದರಿಂದ ದೇಹದಲ್ಲಿ ತುಂಬ ದೇಹವನ್ನು ತುಂಬ ಚೆನ್ನಾಗ್ ದಂಡಿಸೋದರಿಂದ ದೇಹವನ್ನು ಎಲ್ಲ ಅವಯವಗಳಿಗೆ ವ್ಯಾಯಾಮ ಆಗುತ್ತೆ ಮತ್ತು ಮಸ್ ಕ್ರಮೇಣ ಅದು ಮಾಡೋದರಿಂದ ಮನಸ್ಸಿನ ಉಸಿರಾಟದ ಮೇಲೆ ಮುಖಾಂತರ ಮಾಡೋದರಿಂದ ಮನಸ್ಸಿನ ಹತೋಟಿಯನ್ನು ಕೂಡ ಸಾಧಿಸಬೌದು ಅದರಿಂದಾಗಿ ಮತ್ತು ದೇಹ ಅದರಿಂದಾಗಿ ಯಾರು ಯೋಗವನ್ನು ಸತತವಾಗಿ ಡೈಲಿ ಮಾಡ್ತಾರೆ ಅವರಿಗೆ ರೋಗಗಳು ಬರೋದೆ ಕಡಿಮೆ ಇದರಿಂದ ದೇಹದ ಎಲ್ಲ ಭಾಗಗಳಿಗ್ ವ್ಯಾಯಾಮ ಆಗ್ತಾಯಿರುತ್ತೆ ಮನಸ್ಸಿನ ಹತೋಟಿ ಕೂಡ ಕಾರಣ ಅದರಿಂದಾಗಿ ಯೋಗಾಭ್ಯಾಸ ಒಳ್ಳೆಯ ಆರೋಗ್ಯದ ಲಕ್ಷಣ